ಹಾಂ ಹೇಳಿ ನಮಸ್ತೇ ಮೇಡಮ್ ಹಾಂ ಹೌದು ಮೇಡಮ್ ಹೇಳಿ ಹಾಂ ಮೇಡಮ್ ಎಷ್ಟು ಜನ ಇದಿರಿ ನೀವು ಹಾಂ ಮೇಡಮ್ ಯಾವಾಗ

ಹಾಂ ಸರಿ ಮೇಡಮ್ ಎಲ್ಲಿ ಹೋಗ್ಬೇಕಿತ್ತು ನೀವು ಓಕೆ ಮೇಡಮ್ ಹ್ಞೂ ಓಕೆ ಫೈವ್ ಡೇಸ್ ಅಲಾ ಮೇಡಮ್ ಹಾಂ ಮೇಡಮ್ ಒಂದು ದಿನಕ್ಕೆ ನೀವು ಎಷ್ಟು ಸಿಕ್ಸ್ ಮೆಂಬರ್ಸ್ ಇದ್ದೀರಾ ಹಾಂ ಸರಿ ಮೇಡಮ್ ಒಂದು ದಿನಕ್ಕೆ ನಿಮಗೆ ಎಯ್ಟ್ ತೌಸಂಡ್ ಆಗುತ್ತೆ ಎಷ್ಟು ಈಗ ಫೋರ್ ಡೇಸ್ ಫೈವ್ ಡೇಸ್ ಅಲಾ ಹಾಂ ಸರಿ ಮೇಡಮ್ ಅಷ್ಟೂ ಸೇರಿ ಒಂದು ಒಂದು ತರ್ಟಿ ತೌಸಂಡ್ ಆಗ್ಬೌದು ಮೇಡಮ್ ಹೌದು ಮೇಡಮ್ ಅಡ್ಡಿಲ್ಲ ಮಾಡೋಣ ಮೇಡಮ್ ನೀವು ಬನ್ನಿ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡೋಣ ಸರಿ ಮೇಡಮ್ ಅದೇ ನೀವು ಬಂದು ಕೇಳಿ ಮೇಡಮ್ ಯಾವಾಗಾಂತ ಬನ್ನಿ ಹಾಂ ಅಡ್ಡಿಲ್ಲ ಮೇಡಮ್ ನಾವು ಕಳಿಸ್ತೇವೆ ಡ್ರೈವರನ್ನ ಕಳ್ಸ್ತೇವೆ ವೆಹಿಕಲ್ ಜೊತೆ ಹಾಂ ಸರಿ ಮೇಡಮ್ ಓಕೆ ಬನ್ನಿ ನೀವು ಸರಿ ಮೇಡಮ್ ಮತ್ತೆ ಅಡ್ಡಿಲ್ಲ ಓಕೆ ತ್ಯಾಂಕ್ ಯು ಮೇಡಮ್ ಸರಿ ಮೇಡಮ್